ಹಲೋ ಮೇಡಮ್ ಇದು ಮಹದೇಶ್ವರ ಹಣ್ಣಿನ ಅಂಗಡಿಯಾ ಹಾಂ ನಮಗೆ ಕೆಲವು ಫ್ರೂ ಹಣ್ಗಳು ಬೇಕಾಗಿತ್ತು

ನಮಗೆ ನಿಮ್ಮ ಅಂಗಡಿಯಿಂದ ಕೆಲವು ಹಣ್ಗಳು ಬೇಕಾಗಿದ್ವು ಸಿಗುತ್ತಾ ಹೌದಾ ಎಷ್ಟು ಯಾವ್ಯಾವ ಹಣ್ಣಿದೆ ಅಂತೀರಾ ಸೇಬು ಸೇಬ್ಹಣ್ಣಿದೆಯಾ

ಕೇಳಿಸ್ತಿದೇಯ ಮೇಡಮ್ ಹ್ಞೂ ಸರಿಯಾಗಿಲ್ಲ ಪರವಾಗಿಲ್ಲ ಮೇಡಮ್ ಇವಾಗ ಏನು ನಾನು ಕೇಳ್ತಿನಲ್ಲ ಅವು ಹಣ್ಗಳು ಇದೆಯಾ ಹೇಳಿ ಮೇಡಮ್ ಹಾಂ ಮೇಡಮ್ ಹಾಂ ಸೇಬಣ್ಣು ಇದೆಯಾ ಮೇಡಮ್ ಮೊಸಂಬಿ ಹಾಂ ಪೈನಾಪಲ್ ಹಾಂ ಮೇಡಮ್ ಹಾಂ ಹೌದಾ ಮೇಡಮ್ ಇವಾಗ ನಾನು ಹೇಳ್ತಿನಲ್ಲ ಅದು ಅದನ್ನ ಹತ್ತು ಹತ್ತು ಕೆ ಜಿ ಕಳ್ಸಿ ಕೊಡಬೇಕಲ್ಲ ಮೇಡಮ್ ನಮ್ಮ ಮನೆ ಅಡ್ರೆಸ್ಗೆ ಹಾಂ ಮೇಡಮ್ ನಮ್ಮದು ಇಲ್ಲೇ ನಿಮ್ಮ ಶಾಪ್ ಪಕ್ಕದ ಬೀದಿಲಿ ಅಲ್ಲಿಗೆ ಕಳ್ಸಿ ಕೊಡಿ ಹಾಂ ಯಾರು ಬರೋ ಹಾಂ ಓಕೆ ಮೇಡಮ್ ಇವಾಗ ಸೇಬು ಒಂದು ಅರ್ಧ ಕೆ ಜಿ ಕೊಡಿ ನೋಟ್ ಮಾಡ್ಕೊಳ್ಳಿ ಮೇಡಮ್

ಹಾಂ ಕಿತ್ತಳೆ ಒಂದು ಕೆ ಜಿ ಮೊಸಂಬಿ ಮೊಸಂಬಿ ಒಂದೂವರೆ ಹಾಂ ನೆಕ್ಸ್ಟ್ ಕಿವಿ ಹಣ್ಣು ಒಂದು ಅರ್ಧ ಕೆ ಜಿ ಹಾಂ ನೆಕ್ಸ್ಟು ಪಪ್ಪಾಯ ಒಂದು ಎರ್ಡು ಕೆ ಜಿ ಕೊಡಿ ಹಾಂ ಮೇಡಮ್ ಹಲ್ಸಿನಣ್ಣು ಅದೊಂದು ಅರ್ಧ ಕೆ ಜಿ ಮೇಡಮ್ ನೆಕ್ಸ್ಟ್ ದಾಳಿಂಬೆ ಒಂದು ಕೆ ಜಿ ಮೇಡಮ್ ಇದನೆಲ್ಲ ಕಳ್ಸಿ ಕೊಡಿ ಮೇಡಮ್ ಓಕೆ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಹ್ಞೂ ಮೇಡಮ್ ವಾಟ್ಸ್ಆ್ಯಪ್ ಮಾಡ್ತೀನಿ ಮೇಡಮ್ ಈ ನಂಬರ್ಗೆ ಹಾಂ ಮೇಡಮ್ ಹಾಂ ಓಕೆ ಮಾಡಲಿ ಸರಿ ಸರಿ ಮೇಡಮ್